ಒಂದು ಲಕ್ಷದ ಹತ್ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಎರಡು ಲಕ್ಷದ ಎಂಬತ್ತೆಂಟು ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತು ಮೂರು ಲಕ್ಷದ ಮೂವತ್ತೆಂಟು ಸಾವಿರದ ನಾಲ್ಕು ನೂರ ಇಪ್ಪತ್ತೆರಡು ನಾಲ್ಕು ಲಕ್ಷ ನಲ್ವತ್ತೆರಡು ಸಾವಿರದ ಏಳ್ನೂರ ಎಪ್ಪತ್ತೆಂಟು ಐದು ಲಕ್ಷದ ಅರ್ ಅರವತ್ತು ಸಾವಿರದ ಆರ್ನೂರ ಅರವತ್ತೆರಡು ಎಂಟು ಲಕ್ಷದ ಎಂಟು ನೂರ ಒಂಬತ್ತು ಒಂಬತ್ತು ಲಕ್ಷದ ಒಂಬತ್ತು ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತು ಹದಿನೆಂಟು ಸಾವಿರದ ಎಂಟ್ನೂರ ಎಪ್ಪತ್ತೆಂಟು